ನಾನು ಎಂತಹ ಚಿತ್ರಗಳನ್ನು ಸೆರೆ ಹಿಡಿಯುವುದಕ್ಕೆ ಇಷ್ಟಪಡ್ತೀನಿ ಎಂದರೆ ನನ್ನ ಕ್ಯಾಮ್ರದಲ್ಲಿ ನಾನು ಯಾವುದಾದರೂ ಒಂದು ಪ್ರವಾಸಕ್ಕೆ ನಾನು ಹೊರ್ಟಿದ್ದೀನಿ ಅಂತ ಅಂದರೆ ಅಲ್ಲಿ ಹಚ್ಚಹಸಿರಾದ ಗಿಡ ಮರ ಉದ್ದನೆಯಾಗಿ ಬೆಳೆದು ನಿಂತಿರ್ತವೆ ಅಂತಹ ಚಿತ್ರಗಳನ್ನು ನಾನು ಸೆರೆ ಹಿಡ್ಯೋದಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ನಾವು ಈಗ ಗಿಡ ಮರದ ಮೇಲೆ ಚಿಲಿಪಿಲಿ ನಾದ ಹಾಡಿಕೊಂಡು ಇರುವ ಪಕ್ಷಿಗಳನ್ನ ನಾನು ಸೆರೆ ಹಿಡ್ಯೋದಕ್ಕೆ ಇಷ್ಟಪಡ್ತೀನಿ ಹಂಗೆ ತುಂಬಾ ಚೆನ್ನಾಗಿ ಮುದ್ದವಾಗಿ ಇರುವ ಪ್ರಾಣಿಗಳನ್ನ ಅಂತಹ ಕ್ಯಾ ಚಿತ್ರವನ್ನು ನಾನು ಸೆರೆ ಹಿಡ್ಯೋದಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತು ನಾನು ಯಾವುದಾದರೂ ಪ್ರವಾಸಕ್ಕೆ ಹೋದಾಗ ಯ ಸಾಗರದಾಚೆ ಹೋದಾಗ ಅಲ್ಲಿ ಬರುವ ಅಲೆಗಳ ನೀರಿನ ನೀರಿನ ಅಲೆಗಳನ್ನ ನಾನು ಸೆರೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಮತ್ತು ನಾನು ಈಗ ಬೆಳಗ್ಗೆನೇ ನೀವು ಎದ್ದಾಗ ಆಗ ಸೂರ್ಯ ಉದಯಿಸ್ತಾ ಇರ್ತಾನಲ್ವಾ ಅಂತಹ ಚಿತ್ರಗಳನ್ನು ನಾನು ಸೆರೆ ಹಿಡಿಯೋದಕ್ಕೆ ತುಂಬ ಇಷ್ಟ ಪಡ್ತೀನಿ ಇಂಥ ಚಿತ್ರಗಳನ್ನ ಏನಕ್ಕೆ ಸೆರೆ ಮಾಡಬೇಕು ಏನಕ್ಕೆ ಮಾಡ್ಬಾರ್ದು ಅಂತ ಅಂದರೆ ಇಂಥ ಚಿತ್ರಗಳನ್ನ ಸೆರೆ ಮಾಡೋದ್ರಿಂದ ನಿಮಗೆ ಯಾವಾಗಾದ್ರೂ ಬೇಸರ ಆದಾಗ ಇಂತಹ ಚಿತ್ರಗಳು ನಿಮ್ಮ ಕ್ಯಾಮರದಲ್ಲಿ ಇದ್ದಾಗ ನೀವು ಅದನ್ನು ನೋಡಿದಾಗ ನಿಮ್ಮ ಮುಖದಲ್ಲಿ ಆನಂದ ಉಂಟಾಗುತ್ತದೆ ಇಂತಹ ಚಿತ್ರಗಳು ನಿಮ್ಮ ಮನಸ್ಸಿಗೆ ಹಿತ ತಂದು ಕೊಡುತ್ತದೆ ಅದಕ್ಕಾಗಿ ಇಂತಹ ಚಿತ್ರಗಳನ್ನು ನಾನು ನನ್ನ ಕ್ಯಾಮರದಲ್ಲಿ ನಾನು ಸೆರೆ ಹಿಡ್ಯೋದಕ್ಕೆ ಇಷ್ಟ ಪಡ್ತೀನಿ